ಇದು ನಿತ್ಯ ಕ್ಲಿನಿಕ್ಕಿನ ಡಾಕ್ಟ್ರು ಮಾತಾಡೋದಾ ಅದು ನಂಗೆ ಸ್ವಲ್ಪ ಹಲ್ಲ್ ನೋವು ಇತ್ತು ಈಗ ಬರ್ಬೋದಾ ಎಷ್ಟು ಗಂಟೆ ತನಕ ಓಪನ್ ಇರ್ತದೆ ನಿಮ್ಮ ಕ್ಲಿನಿಕ್ ಓ ಹೌದಾ ಹಾಗಾದ್ರೆ ಯಾವತ್ತು ಫ್ರೀ ಇದ್ದೀರಿ ಹೌದಾ ಡಾಕ್ಟರ್ ನಂಗೆ ಸ್ವಲ್ಪ ಹಲ್ಲ್ ನೋವು ಸ್ವಲ್ಪ ಜೋರು ಜೋರು ಉಂಟು ಡಾಕ್ಟ್ರೇ ಅದು ಸ್ವಲ್ಪ ನನ್ನ ಒಸಡಿನಲ್ಲಿ ಸ್ವಲ್ಪ ಉಬ್ಬಿದೆ ರಕ್ತ ಸಹ ಬರ್ತದೆ ಹಾಂ ಹೌದಾ ಹಾಂ ಮತ್ತೆ ಇದು ಫ್ರೂಟ್ಸ್ ಎಲ್ಲ ತಿನ್ಬೋದಾ ಡಾಕ್ಟ್ರೇ ಹಾಂ ಹಾಂ ಹಾಂ ಮತ್ತೆ ಇದು ಅನ್ನ ಎಲ್ಲ ತಿನ್ಬೋದಲ್ಲ ಡಾಕ್ಟ್ರೇ ಹಾಂ ಸರಿ ಮತ್ತೆ ನನಗೆ ಸ್ವಲ್ಪ ಜ್ವರ ಸಹ ಉಂಟು ಡಾಕ್ಟ್ರೇ ಅದು ಹಲ್ಲು ನೋವಿಂದ

ಹಾಂ ಆಯಿತು ಇಲ್ಲ ಒಂದು ಎರಡು ದಿನದಿಂದ ಉಂಟು ನಾನು ಕಮ್ಮಿ ಆಗ್ತದೇಂತ ಕೂತದ್ದು ಇದು ಜಾಸ್ತಿಯೇ ಆಗ್ತ ಉಂಟು ಹಾಂ ಸರಿ ಡಾಕ್ಟ್ರೇ ಹಾಗಾದ್ರೆ ನಾನು ಎಷ್ಟು ಎರಡು ದಿನ ಬಿಟ್ಟು ಬರಬೇಕಾ ಕಮ್ಮಿ ಆಗದಿದ್ದರೆ